ಪ್ರಸ್ತುತ ಇವಾಗಿನ ಕಾಲದ ಮಕ್ಕಳು ಹೆಚ್ಚು ಸಮಯ ತಮ್ಮ ವಿರಾಮದ ಸಮಯವನ್ನು ಟಿವಿ ಮತ್ತು ಮೊಬೈಲ್ ಪರದೆಯ ಮೇಲೆಯೆ ಕಳೆಯುತ್ತಾರೆ ಕಾರಣ ಇಷ್ಟೆ ಹೆತ್ತವರು ಅಥವಾ ಪೋಷಕರು ತುಂಬ ಬಿಝಿ ಆಗಿರುವುದು ಹಾಗು ತಮ್ಮ ಮಕ್ಕಳ ಜೊತೆ ಅವರಿಗೆ ಸಂಬಂಧಗಳು ಸ್ವಲ್ಪ ಸಡಿಲವಾಗಿರುವಂಥದ್ದು ಯಾಕಂತ ಹೇಳಿದರೆ ಈಗಿನ ಎಲ್ಲಾ ಪೋಷಕರು ಅಥವಾ ಹೆತ್ತವರು ಏನಿದ್ದರು ಕೂಡಾ ಉದ್ಯೋಗಸ್ಥರಾಗಿದ್ದು ಮಕ್ಕಳ ಬಗ್ಗೆ ಅಷ್ಟೊಂದು ಗಮನವನ್ನು ಹರಿಸು ಹರಿಸುವುದಿಲ್ಲ ಆದ ಕಾರಣ ಹೆಚ್ಚಿನ ಸಮಯದಲ್ಲಿ ಮಕ್ಕಳು ಟಿವಿ ಮತ್ತು ಮೊಬೈಲ್ಗೆ ತಮ್ಮ ಸಮಯವನ್ನು ಸೀಮಿತವಾಗಿಡುತ್ತಾರೆ ಮಕ್ಕಳನ್ನು ಹೆಚ್ಚು ಆಟವಾಡುವಂತೆ ಪ್ರೋತ್ಸಾಹಿಸಲು ತ ಪದ ಮುಖ್ಯವಾಗಿ ಹೆತ್ತವರು ತಮ್ಮ ಸಮಯವನ್ನು ಅವರಿಗಾಗಿ ಮೀಸಲಿಡಬೇಕು ಈಗ ಯಾವುದೇ ಒಂದು ಹೊರಾಂಗಣ ಆಟಗಳಾಗಿರ್ಬಹುದು ಕಣ್ಣಾ ಮುಚ್ಚಾಲೆ ಆಗಿರ್ಬೋದು ಅಥ್ವಾ ಚೆಂಡಾಟ ಆಗಿರಬಹುದು ಈ ಥರ ಯಾವುದೇ ದೈಹಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಕೆಲವು ಆಟಗಳನ್ನು ಹೆತ್ತವರೂ ಸಹ ಮಕ್ಕಳೊಂದಿಗೆ ಜೊತೆಗೂಡಿ ಆಡುವುದರಿಂದ ತಮ್ಮನ್ನು ಹೆಚ್ಚು ಆಟವಾಡುವಂತೆ ಪ್ರೋತ್ಸಾಹಿಸಬಹುದು